ಈಗಿನ ಕಾಲದಲ್ಲಿ ಮೊದಲನೆಯದಾಗಿ ಹೇಳಬೇಕೆಂದರೆ ವಿದ್ಯುತ್ ಈ ಮೇಲೆ ನಮ್ಮ ಜೀವನ ತುಂಬ ಅವಲಂಬಿತವಾಗಿದೆ ಏಕೆ ಅಂದರೆ ನಮ್ಮ ಜೀವನವು ವಿದ್ಯುತ್ ಇಲ್ಲದೇ ಜೀವನ ಮಾಡಲು ಸಾಧ್ಯವೇ ಇಲ್ಲ ಅನ್ನೋ ರೀತಿಗೆ ಹೋಗಿಬಿಟ್ಟಿದ್ದೀವಿ ನಾವೆಲ್ಲರು